ನಾನು ಅಡಿಗೆ ಮಾಡುವಾಗ ಮನೆಯರ ಅಡಿಗೆ ಬಳಸುವಾಗ ಸಾಮ ವಿವಿಧ ಸಾಮಾಗ್ರಿಗಳನ್ನೆಲ್ಲ ಬಳಸ್ತೀನಿ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಎಲ್ಪ್ ಮಾಡಲಿಕ್ಕೆ ಹಬ್ಬದಲ್ಲಿ ಜ ಅಡಿಗೆ ಮಾಡುವಾಗ ಸಹಾಯ ಮಾಡ್ತೀನಿ ಸಹಾಯ ಮಾಡುವಾಗ ಹೋಳಿಗೆ ಮಾಡುವಾಗ ಹೋಳಿಗೆ ಪಲ್ಯ ಕೊಸಂಬ್ರಿ ಹಪ್ಪಳ ಸಾಂಬಾರು ಅದು ಜೊತೆಗೆ ಪಲಾವ್ ಅಂದರೆ ನಮ್ಮ ಮನೆಗೆ ತುಂಬ ಇಷ್ಟ ಹಂಗಾಗಿ ಪಲಾವ್ಗೆ ಏನೇನು ಹಾಕ್ಬೇಕು ಈರುಳ್ಳಿ ಹಸಿಮೆಣ್ಸಿನ ಕಾಯಿ ಟಮ್ಟೆ ಹಣ್ಣು ಮತ್ತು ಕೊತ್ತಂಬ್ರಿ ಸೊಪ್ಪು ಸಬ್ಬಸ್ಗೆ ಇದು ಮೆಂತೆ ಸೊಪ್ಪು ಸಬ್ಬಸ್ಗೆ ಸೊಪ್ಪು ನಮ್ಗೇನು ಇಷ್ಟನೋ ಎಲ್ಲ ಥರದ ತರ್ಕಾರಿಗಳೆಲ್ಲ ಹಾಕ್ತೀನಿ ಸೊಪ್ಪುನೂ ಹಾಕ್ತೀನಿ ಜೊತೆಗೆ ವಿಶೇಷ ಪದಾರ್ಥಗಳು ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಇದು ಪದಾರ್ಥಗಳಂದರೆ ಮರಾಠಿ ಮೊಗ್ಗು ಚಕ್ರ ಮೊಗ್ಗು ಕಸ್ತೂರಿ ಮೆಂತೆ ಅನಾ ಮತ್ತು ಕಸ್ತೂರಿ ಮೆಂತೆ ಮರಾಠಿ ಮೊಗ್ಗು ಪಲಾವ್ ಎಲೆ ವಿಶೇಷ ಪದಾರ್ಥಗಳು ಹಾಕಿ ಪಲಾವನ್ನು ತಯಾರಿ ಮಾಡ್ತೀನಿ ಅದರಿಂದ ನಮ್ಮ ಮನೆಗೆ ಇಷ್ಟವಾಗುತ್ತೆ ಪಲಾವ್ ಅಂದರೆ ವಿಶೇಷ ಪದಾರ್ಥಗಳು ಅಂದರೆ ಸಾಮ ಸಾಂಬಾರಿಗೆ ಹಾಕೋದು ವಿಶೇಷ ಪದಾರ್ಥಗಳನ್ನೇ ಹಾಕಿ ಮಾಡ್ತೀನಿ ಒಣಮೆಣ್ಸಿನ ಕಾಯಿ ತ್ ಹುಣ್ಶೆ ಹಣ್ಣು ಮತ್ತು ಅದ್ರ ಜೊತೆಗೆ ಪಾ ಇದು ಟಮೊಟೊ ಈರುಳ್ಳಿ ಪ್ರತಿಯೊಂದೂ ಹಾಕಿ ಚೆನ್ನಾಗೇ ಅಡಿಗೆ ಮಾಡಲು ಅಡಿಗೆ ಪದಾರ್ಥಗಳು ಉಪ್ಯೋಗ್ಸ್ಕೊಂಡು ಬಳಸ್ತೀನಿ